ನಮ್ಮ ಮೈಸೂರಲ್ಲಿರೋ ಅರಮನೆ ಬಗ್ಗೆ ಅಲ್ಲಂತೂ ತುಂಬ ಪ್ರವಾಸಿಗರು ಎನಿಟೈಮ್ ಯಾವಾಗಲೂ ದಿನಾ ದಿನಾ ಬರ್ತಾರೆ ಎಲ್ಲೆಲ್ಲಿಂದಲೋ ಬರ್ತಾರೆ ಈಗ ಹೊರದೇಶಗಳಿಂದ ಬಂದು ನಮ್ಮ ಮೈಸೂರು ಅರಮನೆ ಆ ಅರಮನೇನ ನೋಡೋಕ್ಕೆ ಎಲ್ಲೆಲ್ಲಿಂದಲೋ ಬರ್ತಾರೆ ಏಕಂದ್ರೆ ಅದು ಅರಮನೆ ಬಂದು ತುಂಬ ಹಳೆಯ ಕಾಲದಿಂದ ಇರೋ ಅರಮನೆ ತುಂಬ ಕಡೆ ಉಳ್ಕೊಂಡಿಲ್ಲ ಈಗ ರಾಜರುಗಳು ಆಳ್ವಿಕೆ ಮಾಡಿದಂತಹ ಅರಮನೆ ಈಗ ಎಲ್ಲ ಕಡೆ ಉಳ್ಕೊಂಡಿಲ್ಲ ನಮ್ಮ ಮೈಸೂರಲ್ಲಿ ಉಳ್ಕೊಂಡಿದೆ ಆ ಮೈಸೂರಲ್ಲಿ ಉಳ್ಕೊಂಡಿರೋದಕ್ಕೆ ಅದು ಒಂದು ಕುತೂಹಲ ಈಗ ರಾಜರುಗಳು ಆಳ್ವಿಕೆ ಮಾಡ್ತಿದ್ದರು ಅವರ ಒಂದು ಪ್ರಜಾಪ್ರಭುತ್ವನೇ ನಡೀತಿತ್ತು ಆ ಪ್ರಜೆಗಳು ಆ ಪ್ರಜೆಗಳ ಬಗ್ಗೆ ಅವರ ಒಂದು ಅಧಿಕಾರ ಇತ್ತು ಹಂಗಾಗ್ಯೇ ಆಳ್ವಿಕೆ ಮಾಡ್ತಿದ್ದ ಅರಮನೆ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹೊರಗಿನ ಪ್ರವಾಸಿಗರು ಇರ್ಬೋದು ನಮ್ಮ ದೇಶದ ಪ್ರವಾಸಿಗರು ಇರ್ಬೋದು ಪ್ರತಿಯೊಬ್ರೂ ಬಂದು ಅದನ್ನು ನೋಡ್ತಾರೆ ಅರಮನೆಯನ್ನು ನೋಡ್ತಾರೆ ತುಂಬ ಹಳೆಯ ಕಾಲದ್ದು ಇತಿಹಾಸ ತುಂಬ ಹಳೆಯದು ಅದರಲ್ಲಿ ಬಂದು ಇನ್ನೂ ನಮ್ಮ ಏನು ಮಹಾರಾಜ್ರು ಇದ್ದರು ನಮ್ಮ ಮೈಸೂರು ಅರಮನೆ ಮಹಾರಾಜರು ಅವರ ಜೊತೆ ಚಾಮುಂಡಿ ತಾಯಿ ಅವರು ಅವರು ಕೂತು ಪಗಡೆ ಆಡ್ತಿದ್ದರಂತೆ ಆ ಕಾಲದಲ್ಲಿ ನಮ್ಮ ಹಳೆಯ ಒಬ್ಬ ಮಹಾರಾಜರಿದ್ದರು ಅವರ ಜೊತೆ ಕೂತು ಪಗಡೆ ಆಡ್ತಿದ್ದರಂತೆ ಚಾಮುಂಡಿ ತಾಯಿ ಅಂದರೆ ದೇವರು ಅದೊಂದು ಇತಿಹಾಸಯೆಲ್ಲ ಕೇಳಲಿಕ್ಕೆ ತುಂಬ ಖುಷಿ ವಿಷಯ ಇನ್ನು ಅರಮನೆಗಂತೂ ಹೋಗ್ಬುಟ್ರೆ ಅಲ್ಲಿ ಇರುವಂಥದ್ದು ಒಂದೊಂದು ಫೋಟೋಗಳ್ನ ನೋಡ್ದ್ರು ರಾಜ್ರುಗಳ ಫೋಟೋ ಇನ್ನೂ ಅಲ್ಲಿ ಕೆತ್ತನೆ ಮಾಡಿರೋದು ಅರಮನೆಯ ಡಿಸೈನ್ ಅರಮನೆಯ ಒಂದು ಅದ್ರ ಸೌಂದರ್ಯ ನೋಡೋಕ್ಕೆ ವರ್ಣನೆ ಮಾಡೋಕ್ಕೆ ವರ್ಡ್ ಪದಗಳೇ ಸಾಲೋಲ್ಲ ತುಂಬ ಒಂದು ಚೆನ್ನಾಗಿದೆ ಅದು ಸ್ಟಾರ್ಟಿಂಗ್ ಹೊರಗಿಂದ ನೊಡೋಕ್ಕಂತೂ ಇನ್ನೂ ಅದರ ಲುಕ್ಕೇ ಬೇರೆ ಅದರಂಥ ಅದರಂಥ ಅರಮನೆ ಇನ್ನೂ ಬೇರೆ ಕಡೆ ಏನಾದ್ರೂ ಈಗೇನಾದ್ರೂ ಟ್ರೈ ಮಾಡ್ತಾ ಇದ್ದರೆ ಕಟ್ಟಕ್ಕು ಅದು ಆಗೋದೇ ಇಲ್ಲ ಏಕಂದರೆ ಹಳೇ ಕಾಲದ ಇತಿಹಾಸವೇ ಇತಿಹಾಸ ಅದನ್ನು ಯಾ ಅದನ್ನು ಮೀರ್ಸೋಕ್ಕೆ ಯಾರ ಕೈಯಲ್ಲೂ ಆಗೋಲ್ಲ ಆ ಆ ಥರವೇ ಆ ಥರದರಲ್ಲೇ ಒಂದು ಪ್ರಸಿದ್ಧವಾಗಿರೋದು ನಮ್ಮ ಮೈಸೂರು ಅರಮನೆ ಅದರಲ್ಲಿ ಒಳಗಡೆ ನೋಡಕ್ಕೆ ಹೋದರೆ ಅಲ್ಲಿ ರಾಜ್ರುಗಳ ಫೋಟೋ ಅವ್ರದ್ದು ನೆಕ್ಸ್ಟ್ ಅವ್ರ ಇತಿಹಾಸಗಳು ಬರೆದಿರ್ತಾರೆ ಎಷ್ಟನೇ ಇಸ್ವಿಲ್ಲಿ ಹುಟ್ಟುದ್ರು ಸತ್ತರು ಏನು ಎಲ್ಲಿ ಹೇಗೆ ಆಳ್ವಿಕೆ ಮಾಡಿದ್ರು ಇದೆಲ್ಲ ಕೇಳಲಿಕ್ಕೆ ಒಂದು ಕುತೂಹಲ ಅದ್ರಲ್ಲಿ ಅದ್ರಲ್ಲಂತೂ ಮೈಸೂರು ಅರಮನೆ ಅಂದರೆ ಯಾರಿಗೂ ಬೇಜಾರಂತೂ ಆಗೋಲ್ಲ ಏಕಂದ್ರೆ ಅಷ್ಟು ಅಷ್ಟು ಪ್ರಸಿದ್ಧವಾಗಿರೋ ಒಂದು ಅರಮನೆ ನಮ್ಮ ಮೈಸೂರು ಅರಮನೆ ಅದರಲ್ಲಿ ಬಂದು ನೆಕ್ಸ್ಟು ಇನ್ನೊಂದಿದೆ ನಮ್ಮ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ಅಂತೂ ಈಗ ಹೇಳ್ದ್ನಲ್ಲ ಮೈಸೂರು ಅರಮನೆಗೆ ಚಾಮುಂಡಿ ಬೆಟ್ಟಕ್ಕೆ ಲಿಂಕ್ ಏನಂದರೆ ಮೈಸೂರು ಅರಮನೆಯ ರಾಜ ರಾಜರಿದ್ದರಲ್ಲ ಅವರ ಜೊತೆ ಇವರು ಚಾಮುಂಡಿ ತಾಯಿ ಕೂತು ಪಗಡೆ ಆಡ್ತಿದ್ದರು ಅಂತ ಇತ್ತು ಅದಕ್ಕೋಸ್ಕರ ಇನ್ನು ಆ ಒಂದು ತಾಯಿಯ ದೇವಸ್ಥಾನ ಚಾಮುಂಡಿ ಬೆಟ್ಟ ಅಂತ ಒಂದು ಸ್ಥಳ ನಮ್ಮ ಮೈಸೂರಲ್ಲಿ ಪ್ರಸಿದ್ಧವಾಗಿರೋದು ಇನ್ನು ಅಲ್ಲಿ ಹೋಗಿ ನೋಡೋಕ್ಕೋದ್ರೆ ದೇವಸ್ಥಾನ ತುಂಬ ಹಳೆಯದು ಅದನ್ನು ರಾಜರುಗಳು ಕಟ್ಟಿಸಿದ್ದು ತುಂಬ ಹಳೆಯ ದೇವಸ್ಥಾನ ಅದನ್ನು ನೋಡುವಾಗ್ಲೇ ಏನೋ ಒಂಥರ ನಮ್ಮನ್ನು ನಾವೇ ಕಳೆದೋಗ್ತೀವಿ ಅದ್ರ ಒಳಗಡೆ ಹೋಗ್ತಾ ನೋಡ್ಬೇಕಾದ್ರೆ ದೇವ್ರ್ನ ದರ್ಶನ ಆದ ಮೇಲೆ ಇನ್ನು ಮಾತ್ರ ನಾನು ಫಸ್ಟ್ ಟೈಮ್ ಹೋದಾಗ ಫಸ್ಟ್ ನನಗೆ ತುಂಬ ಕುತೂಹಲ ಇತ್ತು ಹೋಗ್ಬೇಕು ನೋಡಬೇಕು ಅಂತ ಫಸ್ಟ್ ಟೈಮ್ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಹೋಗ್ಬೇಕಾದ್ರೆ ಅದು ಬೆಟ್ಟ ಹತ್ಕೊಂಡು ಹೋಗ್ಬೇಕಾದ್ರೆ ನೋಡೋ ದೃಶ್ಯ ಮೇಲ್ಗಡೆಯಿಂದ ನೋಡೋ ದೃಶ್ಯ ನಮ್ಮ ಮೈಸೂರು ಸೀ ನಮ್ಮ ಮೈಸೂರು ಸಿಟಿ ಜಿಲ್ಲೆ ಎಷ್ಟು ಸೌಂದರ್ಯವಾಗಿ ಕಾಣುತ್ತೆ ನೆಕ್ಸ್ಟು ಹಂಗೆ ಮೇಲೆ ಬಂದು ನಾವು ದೇವಸ್ಥಾನ ಸಿಗುತ್ತೆ ದೇವಸ್ಥಾನ ಸಿಕ್ಕಿದ ಮೇಲೆ ನಾವು ಅಲ್ಲಿ ಸಾಲಾಗಿ ಬರಬೇಕು ಏಕಂದ್ರೆ ತುಂಬ ಜನ ಇರ್ತಾರೆ ಹಂಗೆ ಒಳಗಡೆ ಡೈರೆಕ್ಟಾಗಿ ಬಿಡೋಕ್ಕಾಗಲ್ಲ ತುಂಬ ಇದಾಗುತ್ತೆ ಹಾಗಾಗಿ ಸಾಲಾಗಿ ಬಿಡ್ತಾರೆ ನಮ್ಮನ್ನ ಅಲ್ಲಿ ಸಾಲಾಗಿ ಬಿಡ್ಬೇಕಾದ್ರೆ ಇನ್ನೊಂದು ಏನಂದರೆ ನಮಗೆ ಅಲ್ಲಿ ಮಂಕಿಗಳು ಜಾಸ್ತಿ ವೆಲ್ಕಮ್ ಮಾಡೋದು ಏಕಂದ್ರೆ ಅಲ್ಲಿ ಮಂಕಿಗಳು ತುಂಬ ಅಂದರೆ ಈಗ ನಾವು ಏನು ಪೂಜೆ ಸಾಮಾನು ತೆಕೊಂಡು ಹೋಗ್ತಾ ಇರ್ತೀವಲ್ವ ಕಾಯಿ ಇನ್ನು ಕಮಲ ಇದು ಬಾಳೆಹಣ್ಣು ಏನಾದ್ರು ಪೂಜೆ ಸಾಮಾನು ಇರ್ತಾವಲ್ವ ಅದನ್ನ ಬಂದು ಕಿತ್ಕೊಂಡು ಹೋಗ್ಬಿಡುತ್ತೆ ಅದರಿಂದ ಜೋಪಾನ ಮಾಡಿಕೊಂಡ್ರೆ ನೀವು ದೇವ್ರಿಗೆ ಒಂದು ದರ್ಶನ ಕೋ ದರ್ಶನ ಮಾಡಿಸ್ಕೊಂಡು ಇನ್ನು ಪೂಜೆ ಮಾಡ್ಸ್ಕೊಂಡು ತಕೊಂಡು ಬರ್ಬೋದು ಅದರಿಂದ ಜೋಪಾನ ಮಾಡ್ಕೋಬೇಕಾಗುತ್ತೆ ಇನ್ನು ನೆಕ್ಸ್ಟು ಬಂದು ಇನ್ನೇನು ಒಳಗಡೆ ದೇವ್ಸ್ಥಾನ್ದ ಒಳಗಡೆ ಕಾಲಿಡಬೇಕು ಅನ್ನೋ ಹಾಗೆ ನಮ್ಮದೊಂದು ದೊಡ್ಡದು ಮುಖ್ಯ ದ್ವಾರ ಕಾಣುತ್ತೆ ಅದರಲ್ಲಿ ತುಂಬ ಕೆತ್ತನೆ ಮಾಡಿರೋದು ನೆಕ್ಸ್ಟು ಅದು ಕಲ್ಲುಗಳಿಂದ ಕಟ್ಟಿದ್ದಾರೆ ಚಪ್ಪಡಿ ಕಲ್ಲು ಅದು ಹಳೆಯ ಕಾಲ್ದಲ್ಲಿ ಹಳೆಯ ಕಾಲದಿಂದ ಅದು ಕಟ್ಟಿರೋದು ಅದು ತುಂಬ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ಅದೆಲ್ಲ ಇವಾಗ ನಮಗೆ ಸಿಗೋಲ್ಲ ಹೊಸದಾಗಿ ನೋಡೋಕ್ಕಂತೂ ಸಿಗೋಲ್ಲ ಅದೊಂದು ಉಳಿಸ್ಕೊಂಡಿರೋದು ಅಂಥ ಒಂದೊಂದು ಸ್ಥಳಗಳು ನಾವು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಆ ಥರದರಲ್ಲೇ ಒಂದು ಪ್ರಸಿದ್ಧವಾಗಿರೋದು ಇನ್ನೊಂದು ಯಾವ ಸ್ಥಳ ಅಂದರೆ ಅದು ಚಾಮುಂಡಿ ಬೆಟ್ಟ ಅಲ್ಲಿ ಬಂದು ನಾನು ಹೇಳಿದಂಗೆ ಆ ಥರ ತುಂಬ ಇನ್ನೂ ನೀವು ಒಳಗಡೆ ಹೋಗ್ತಾ ಹೋಗ್ತಾ ಮುಖ್ಯ ದ್ವಾರದಿಂದ ಅದೆಲ್ಲ ಮುಟ್ಟಿ ದ್ವಾರವನ್ನೆಲ್ಲ ಸ್ಪರ್ಶ ಮಾಡೋಕೆ ಏನೋ ಒಂಥರ ಖುಷಿ ಇನ್ನೂ ಒಳಗಡೆ ಹೋಗಿ ಒಳಗಡೆ ಹೋಗಿ ದೇವಿಯ ದರ್ಶನ ಮಾಡಿದ ಮೇಲೆ ಅದರಲ್ಲಿರೋ ಖುಷಿಯೇ ಬೇರೆ ಅದು ದರ್ಶನ ಮಾಡಿ ನೆಕ್ಸ್ಟು ಅಲ್ಲಿಂದ ಹೋಗಿ ನೆಕ್ಸ್ಟು ನಮ್ಮ ಪೂರ್ತಿ ಒಂದು ದೇವಸ್ಥಾನಾನ್ನ ಪ್ರದಕ್ಷಿಣೆ ಹಾಕಿ ಅಲ್ಲಿ ಪ್ರಸಾದ ಅದೆಲ್ಲ ಇಸ್ಕೊಂಡು ತುಂಬ ಖುಷಿಯಾಗುತ್ತೆ ಏಕಂದ್ರೆ ಹಳೆಯ ದೇವಸ್ಥಾನ ಅದು ಆ ದೇವಸ್ಥಾನಾನ್ನ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಮತ್ತು ಇನ್ನೂ ಈ ಥರ ಹಲವು ಹಲವು ಸ್ಥಳಗಳಿದೆ ನಮ್ಮ ಮೈಸೂರಲ್ಲಿ ಇನ್ನು ನೆಕ್ಸ್ಟು ರಾಮನ ರಾಮನಾಥ್ಪುರ ಅಲ್ಲಿ ಒಂದು ರಾಮನ ದೇವಸ್ಥಾನ ಇದೆ ಆ ರಾಮ ರಾಮನ ದೇವ್ಸ್ಥಾನದಲ್ಲೂ ಅಲ್ಲೂ ಕೂಡ ಅಲ್ಲೂ ಕೂಡ ಅಲ್ಲಿ ಒಂದು ನದಿಯಿದೆ ಅಲ್ಲಿ ಮೀನುಗಳಿದೆ ಅಲ್ಲಿ ಒಂದು ರಾಣಿ ಮೀನು ಅಂತ ಇದೆ ಆ ಮೀನನ್ನು ನೋಡಿದವ್ರು ಅದೃಷ್ಟವಂತರು ಅಂತ ಈಗಲೂ ಕೂಡ ನಂಬ್ತಾರೆ ಅದು ತುಂಬ ಹಳೆಯ ಕಾಲದ ದೇವಸ್ಥಾನ ಅಲ್ಲಿ ರಾಮ ಅವರು ವನವಾಸಕ್ಕೆ ಹೋದಾಗ ಅಲ್ಲಿ ಹೋಗ್ಬೇಕಾದ್ರೆ ಕಾಡಿಗೆ ಅಲ್ಲಿ ಸೀತೆ ಸೀತೆಯು ಸ್ನಾನ ಮಾಡಲಿಕ್ಕೆ ಅವ್ರಿಗೆ ನೀರಿಲ್ಲ ಅಂದಾಗ ಲಕ್ಷ್ಮಣ ಅವರು ಬಿಲ್ಲಿಂದ ಬಾಣದಿಂದ ಅವರು ಬಿಲ್ಲಿಂದ ಹೊಡ್ದು ಅಲ್ಲಿಗೆ ನೀರು ಬರೋ ಹಾಗೆ ಮಾಡಿದ್ರು ಅದೊಂದು ಸ್ಥಳಕ್ಕೆ ನಾವು ಸೀತೆ ಬಚ್ಚಲು ಅಂತ ಕರೀತಾರೆ ಅದು ರಾಮನಾಥ್ಪುರದಲ್ಲಿದೆ ರಾಮನ ದೇವಸ್ಥಾನ ಅದು ರಾಮನ ಮಂದಿರ ಅಲ್ಲಿ ಒಂದು ಸೀತೆ ಬಚ್ಚಲು ಅಂತ ಇದೆ ಅದು ನೋಡೋಕ್ಕೆ ಎಷ್ಟೋ ಜನ ಬರ್ತಾರೆ ಇನ್ನು ರಾಮನ ದೇವಸ್ಥಾನ ಒಳಗಡೆ ಪ್ರದಕ್ಷಿಣೆ ಹಾಕೋಕ್ಕೆ ಇನ್ನು ಅದು ಒಂದು ಕೆರೆ ಇದೆ ರಾಮನ ರಾಮನ ದೇವಸ್ಥಾನಕ್ಕೆ ಸೇರಿ ಒಂದು ನದಿಯಿದೆ ಅಲ್ಲಿ ಬಂದು ಮೀನುಗಳು ತುಂಬ ಮೀನುಗಳು ನಾವು ಅವಕ್ಕೆ ಏನಾದ್ರು ತಿಂಡಿ ಹಾಕಬೇಕು ಅಂದರೆ ಒಂಚೂರು ಹಾಕಿದ್ರ್ ಸಾಕು ಎಷ್ಟು ಮೀನುಗಳು ಇದೆ ಅಂದರೆ ತುಂಬ ಇದೆ ಅಲ್ಲಿ ನೋಡ್ಲಿಕ್ಕೆ ಏನೋ ಒಂಥರ ಖುಷಿ ಒಂದು ತಿಂಡಿ ಹಿಂಗ್ ಎರಚಿದ್ರೆ ಎಲ್ಲ ಮೀನುಗಳೂ ಬಂದು ಎಷ್ಟು ಅಂದರೆ ಮೀನುಗಳೆಲ್ಲ ಮೇಲ್ಬಂದ್ಬಿಡುತ್ತೆ ಸಡನ್ನಾಗಿ ನೋಡಕ್ಕೆ ಏನೋ ಒಂಥರ ಖುಷಿ ಅದರಲ್ಲಿ ದೊಡ್ಡ ಮೀನಿದೆ ಆ ಮೀನು ತುಂಬ ಕಾಣ್ಸ್ಕೊಳ್ಳೋಲ್ಲ ಅದು ಯಾರ ಕಣ್ಣಿಗೂ ಕಾಣ್ಸ್ಕೊಳ್ಳೋಲ್ಲ ಅದು ಅದನ್ನ ನೋಡಿದವ್ರು ಅದೃಷ್ಟವಂತರು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಎಲ್ಲರೂ ಅಲ್ಲಿಗೆ ಭೇಟಿ ನೀಡೋಕ್ಕೆ ತುಂಬ ಕಾತುರದಿಂದ ಕಾಯ್ತಾ ಇರ್ತಾರೆ ನಾನೂ ಕೂಡ ತುಂಬ ಇಷ್ಟ ಆಗಿತ್ತು ಕೇಳಿದ್ದೆ ನಾನು ಚಿಕ್ಕ ವಯಸ್ಸಿಂದ ಈ ಥರ ವಿಷಯಗಳು ಈ ಥರ ಅಂತೆ ಇನ್ನು ಸೀತೆಯವರು ಸೀತಾ ದೇವಿ ಅವರು ಬಂದು ಸ್ನಾನ ಮಾಡಿದ್ದ ಜಾಗ ಬಚ್ಚಲು ಸೀತೆಯ ಬಚ್ಚಲು ಅಂತ ಕರೀತಾರೆ ಇದನ್ನೆಲ್ಲ ಕೇಳೋಕ್ಕೆ ನನ್ಗೆ ತುಂಬ ಖುಷಿ ಇತ್ತು ಇನ್ನು ಅಲ್ಲೊಂದು ಸರ್ಪಗಳ ಇದು ಏನು ಮೂರ್ತಿಗಳಿದೆ ತುಂಬ ಅಲ್ಲಿ ಒಂದು ಅರಳಿ ಮರದ ಸುತ್ತ ಇಟ್ಟಿದ್ದಾರೆ ಅದನ್ನು ನೋಡೋಕ್ಕೆ ಏನೋ ಒಂಥರ ಕುತೂಹಲ ಹಳೇ ಕಾಲದ ವಸ್ತುಗಳು ಅಥವಾ ಹಳೇ ಕಾಲದ ಒಂದು ಕೆತ್ತನೆ ಶಿಲ್ಪಿ ಆಗಿರಲಿ ಹಳೇ ಕಾಲದ ದೇವಸ್ಥಾನ ಇಲ್ಲಿ ನೋಡ್ಬೇಕಾದ್ರೆ ನಮ್ಮ ನಮ್ಮಲ್ಲಿ ನಾವು ಇರೋಲ್ಲ ಏಕಂದ್ರೆ ನಾವೂ ಅದರೊಳ್ಗಡೆ ಹೊಂಟೋಗಿರ್ತೀವಿ ನಮ್ಮ ಇಮ್ಯಾಜಿನೆಲ್ಲ ಹಳೇ ಕಾಲಕ್ಕೆ ಹೊಂಟೋಗಿರುತ್ತೆ ಅದೆಲ್ಲ ನೋಡಿ ಸುತ್ತಿ ಬಳಸಿ ನೋಡಿ ಹೊರಗೆ ಬರೋಷ್ಟರಲ್ಲಿ ಕಂಪ್ಲೀಟಾಗಿ ನಾವು ಪೂರ್ತಿಯಾಗಿ ನಾವು ನಮ್ಮ ಎಲ್ಲ ಇದು ನಾವೀಗ ಏನು ಇದ್ದೀವಿ ಅದನ್ನು ಬಿಟ್ಟು ನಮ್ಮ ಹಳೇ ಕಾಲಕ್ಕೆ ಹೊಂಟೋಗಿರ್ತೀವಿ ನಾವು ಆ ಥರವೇ ಒಂದು ಒಂದು ನಮಗೆ ಅನುಭವ ತರಿಸೋ ದೇವಸ್ಥಾನಗಳಲ್ಲಿ ಅದೂ ಒಂದು ದೇವಸ್ಥಾನ ರಾಮ ರಾಮ ಮಂದಿರ ಇಲ್ಲಿದೆ ರಾಮನಾಥ್ಪುರದಲ್ಲಿ ಈ ಥರ ಹಲವು ಪ್ರಸಿದ್ಧವಾದ ಜಾಗಗಳಿದೆ ಅಲ್ಲಿಗೂ ಕೂಡ ಹೊರ್ದೇಶಗಳಿಂದ ನಮ್ಮ ದೇಶಗಳಿಂದ ತುಂಬ ಭೇಟಿ ನೀಡ್ತಾರೆ ಇನ್ನು ನಂಜನಗೂಡು ಅಂತ ಇದೆ ನಂಜನಗೂಡಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ ಶಿವನ ದೇವಸ್ಥಾನ ಅಲ್ಲಿ ಒಂದು ದೇವಸ್ಥಾನ ಪ್ರಸಿದ್ಧವಾಗಿದೆ ಅಲ್ಲೂ ಕೂಡ ಒಂದು ನದಿಯಿದೆ ಕಪಿಲ ನದಿ ಆ ನದಿಯಲ್ಲೂ ಕೂಡ ಸ್ನಾನ ಮಾಡಿ ಅಥವಾ ಕೈ ಕಾಲು ಮುಖ ತೊಳೆದು ನಾವು ದೇವರ ದರ್ಶನ ಮಾಡಕ್ಕೆ ಹೋಗ್ಬೋದು ಅಲ್ಲಿ ಒಂದು ದೊಡ್ಡದಾಗೆ ಶಿವನ ಮೂರ್ತಿಯಿದೆ ದೊಡ್ಡದಾಗಿದೆ ಅದನ್ನು ನೋಡಕ್ಕೆ ತುಂಬ ಖುಷಿ ಆಗುತ್ತೆ ನೆಕ್ಸ್ಟ್ ನಂಜನಗೂಡು ಸೇಮ್ ಹೇಗೆ ಚಾಮುಂಡಿ ಬೆಟ್ಟದಲ್ಲಿ ನಾವು ಕ್ಯೂ ನಿಂತು ಹೋಗ್ತಿದ್ವೋ ಹಾಗೆನೇ ನಂಜನಗೂಡಲ್ಲಿಯೂ ಕೂಡ ಅಲ್ಯೂ ತುಂಬ ಅಲ್ಲಿ ನಾನು ಹೋದಾಗ ತುಂಬ ಜನ ಇದ್ದರು ಅಲ್ಲಿ ಅನ್ನದಾನ ಆಗುತ್ತೆ ಕೂಡ ಎಷ್ಟೇ ಜನ ಬಂದರೂ ಅನ್ನದಾನ ಮಾಡ್ತಾರೆ ಅದೊಂದು ಖುಷಿ ಆಮೇಲೆ ಅನ್ನದಾನ ಕ್ಯೂವಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರೋದೇ ಒಂದು ಖುಷಿ ನೆಕ್ಸ್ಟು ಅಲ್ಲಿ ಇನ್ನೂ ಬಂದು ದೇವಸ್ಥಾನ ಒಳಗಡೆ ತುಂಬ ದೇವಸ್ಥಾನ ದೊಡ್ಡದಾಗಿದೆ ಅಲ್ಲಿ ಎಲ್ಲ ಕಡೆ ಭೇಟಿ ನೀಡಿ ನೀಡಿ ಶಿವನ ಎಲ್ಲ ಅವತಾರಗಳು ಅಲ್ಲಿದೆ ಅಲ್ಲಿ ಮೂರ್ತಿ ಅಲ್ಲಿ ಇಟ್ಟಿದ್ದಾರೆ ಎಲ್ಲ ಅವತಾರಗಳು ಪ್ರತಿಯೊಬ್ಬರ ಅಂದರೆ ಈಶ್ವರ ಮತ್ತು ಚೌಡೇಶ್ವರ ಇನ್ನೂ ತುಂಬ ಹಲವು ಮೂರ್ತಿ ಅವು ಅವರ ಅವತಾರಗಳು ಯಾವ್ದು ಯಾವುದಿತ್ತೋ ಅವೆಲ್ಲ ಕೂಡ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅದೆಲ್ಲ ನೋಡ್ತಾ ಬಂದರೆ ಎಲ್ಲ ನಮ್ಗೆ ಅರ್ಥ ಆಗುತ್ತೆ ನೆಕ್ಸ್ಟು ಗಣೇಶನ ಮೂರ್ತಿ ಕೂಡ ಅಲ್ಲಿ ಬೆಣ್ಣೆಯಿಂದ ಮಾಡ್ತಾರೆ ದಿನಾ ದಿನಾ ಮಾಡ್ತಾರೆ ಬೆಣ್ಣೆಯಿಂದ ಗಣೇಶನ ಮೂರ್ತಿ ಮಾಡ್ತಾರೆ ಅದೆಲ್ಲ ನೋಡಲಿಕ್ಕೆ ಏನೋ ಒಂಥರ ಖುಷಿ ತುಂಬ ನಾನು ಆ ಥರ ಎಲ್ಲ ಭೇಟಿ ಮಾ ನಾನೂ ಭೇಟಿ ನೀಡಿದ್ದು ನನ್ನ ಅನುಭವಗಳಂತೂ ತುಂಬ ಖುಷಿಯ ತಂದು ಕೊಡ್ತು ನನಗೆ ಅದನ್ನು ನೋಡಿದ್ರಲ್ಲಿ ನನ್ನ ಅನುಭವ ನಾನು ಹೇಳಿದಿನಿ ಏಕಂದ್ರೆ ಎಲ್ಲರೂ ಕೂಡ ಅಲ್ಲಿಗೆ ಭೇಟಿ ನೀಡಬೇಕು ತುಂಬ ತುಂಬ ದೃಶ್ಯ ನಮ್ಮ ಮೈಸೂರಲ್ಲಿ ತುಂಬ ಚೆನ್ನಾಗೈತೆ ಇನ್ನೂ ಕೆ ಆರ್ ಡ್ಯಾಮ್ ಅಂತ ಇದೆ ಇದು ಕೆ ಆರ್ ಎಸ್ ಅಲ್ಲಿ ಬಂದು ಅಲ್ಲೂ ನೋಡಲಿಕ್ಕೆ ತುಂಬ ಖುಷಿ ಆ ಡ್ಯಾಮ್ ಮತ್ತು ನೈಟ್ ಟೈಮಲ್ಲಿ ಲೈಟಿಂಗ್ ಶೋ ಇರುತ್ತೆ ಅದೆಲ್ಲ ನೋಡಲಿಕ್ಕೆ ತುಂಬ ಖುಷಿ ನಮ್ಮ ರಾಜರು ಕಟ್ಟಿಸಿದ ಡ್ಯಾಮದು ಕೆ ಆರ್ ಕೆ ಆರ್ ಎಸ್ ಅಂತ ಕೃಷ್ಣರಾಜ ಸರೋವರ ಅಂತ ಇನ್ನು ನೆಕ್ಸ್ಟ್ ಬಂದು ಅದನ್ನು ನೈಟ್ ಟೈಮಲ್ಲಿ ಲೈಟಿಂಗ್ಸ್ ಇರುತ್ತೆ ಅದೆಲ್ಲ ನೋಡಲಿಕ್ಕೆ ನೀರೆಲ್ಲ ಡ್ಯಾನ್ಸಿಂಗ್ ಇರುತ್ತೆ ನೀರದ್ದು ಅದೆಲ್ಲ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಈ ಥರ ನಮ್ಮ ಮೈಸೂರಲ್ಲಿ ಪ್ರಸಿದ್ಧವಾಗಿರೋ ಪ್ರವಾಸ ಪ್ರವಾಸಿಗರು ಭೇಟಿ ನೀಡುವಂಥ ಸ್ಥಳ ಅದು ಸ್ಥಳಗಳು ಅಂದರೆ ನಾನೀಗ ವಿವರಿಸಿದ್ದೀನಿ ಇನ್ನೂ ಬೇಕಾದಷ್ಟು ತುಂಬ ಇದೆ ಅದು ನಾನು ನನ್ನ ಅನುಭವದ ಸ್ಥಳಗಳನ್ನು ನಾನು ಹೇಳಿದೀನಿ ಇನ್ನೂ ಬೇಕಾದಷ್ಟಿದೆ ತುಂಬ ಚೆನ್ನಾಗಿದೆ ಇನ್ನು ಅಲ್ಲಿ ಗುಣಲಕ್ಷಣಗಳು ಕೂಡ ನಿಮಗೆ ತಿಳಿಸಿದ್ದೀನಿ ತುಂಬ ಚೆನ್ನಾಗಿರೋ ಸ್ಥಳಗಳು ನಮ್ಮ ಮೈಸೂರು ಅರಮನೆ ಚಾಮುಂಡಿ ಬೆಟ್ಟ ಕೆ ಆರ್ ಡ್ಯಾಮ್ ಮತ್ತು ರಾಮನಾಥ್ಪುರ ಇದೆಲ್ಲ ಮೈಸೂರಲ್ಲೇ ಇರೋದು ರಾಮನ ರಾಮನ ಮಂದಿರ ಇದೆಲ್ಲ ಮೈಸೂರಲ್ಲೇ ಇರೋದು ತುಂಬ ಒಳ್ಳೆಯ ಅನುಭವ ಸಿಕ್ಕಿದೆ ಅಲ್ಲಿ ಅಲ್ಲಿಂದ ನಮ್ಗೆ ಎಲ್ಲ ಅರ್ಥ ಆಗಿದೆ ಏಕಂದ್ರೆ ಹಳೆಯ ಕಾಲದ್ದು ನಾವು ಹೊಸ ಹೊಸದು ನೋಡೋಕ್ಕಿಂತ ಹಳೆಯದನ್ನೇ ನೋಡಿದ್ರೆ ನಮಗೆ ಏನನ್ನುತ್ತೆ ಅಂದರೆ ಹಳೆಯದನ್ನೆ ನೋಡ್ದ್ರೆ ಈಗ ನಾವು ನಮ್ಮ ನಮ್ಮ ಕಲ್ ನಮ್ಮ ಏನದು ಕಲ್ಚರ್ ಅಂತಿತ್ತೋ ಅದನ್ನು ನಮ್ಗೆ ಅರ್ಥ ಆಗುತ್ತೆ ಮತ್ತು ಸಾಂಸ್ಕೃತಿಕ ಇನ್ನು ಅರಮನೆಯಲ್ಲಿ ಬಂದರೆ ಅಲ್ಲಿ ವರ್ಷಕ್ಕೆ ಒಂದು ಸಾರಿ ಅಂಬಾರಿ ಅಂಬಾರಿನ ಎಲ್ಲರಿಗೂ ತೋರಿಸ್ತಾರೆ ಅಂದರೆ ಅಲ್ಲಿ ಏನು ದಸರಾ ಅಂತ ಮಾ ಹಬ್ಬ ಬರುತ್ತೆ ದಸರಾ ಅಂತ ಹಬ್ಬ ಬರುತ್ತೆ ಅದಂತೂ ವಂಡ್ರಫುಲ್ ತುಂಬ ಚೆನ್ನಾಗಿರುತ್ತೆ ಅದ್ಭುತ ಅದೊಂದು ಅದನ್ನು ಅಂಬಾರೀನ ನೋಡೋಕ್ಕೇ ತುಂಬ ಹೊರ್ಗಡೆ ದೇಶದಿಂದ ಅವತ್ತಿನ ದಿನ ನೋಡೋಕ್ಕೆ ಎಷ್ಟು ಜನ ಸೇರ್ತಾರೆ ಅಂದರೆ ಕಾಲಿಟ್ಟು ನಾವು ನಿಂತ್ಕೊಂಡ್ ನೋಡೋಕ್ಕಂತೂ ಆಗೋಲ್ಲ ಅಷ್ಟು ಜನ ಇರ್ತಾರೆ ಅಂಬಾರೀನ ಅಂಬಾರಿ ಒಳಗಡೆ ಚಾಮುಂಡೇಶ್ವರಿ ತಾಯಿ ಇರ್ತಾರೆ ಅವರನ್ನ ಕರ್ಕೊಂಡು ಆನೆ ಮೇಲೆ ಸವಾರಿ ಮಾಡ್ಬೇಕಾದ್ರೆ ಅದನ್ನ ನೋಡೋದು ಅದೊಂದು ತುಂಬ ಖುಷಿ ಕೊಡುತ್ತೆ ಏಕಂದ್ರೆ ವರ್ಷಕ್ಕೆ ಒಂದೇ ಸಾರಿ ಅದನ್ನ ನೋಡಕ್ಕೆ ಸಿಗೋದಿಲ್ಲ ಅಂಥದ್ರಲ್ಲಿ ನಾವು ಕಷ್ಟಪಟ್ಟು ನೋಡ್ತೀವಿ ಅದು ಎಷ್ಟು ಖುಷಿ ಕೊಡುತ್ತೆ ಮನ್ಸ್ಗೆ ಅದು ನೋಡಿದ ತಕ್ಷಣ ಇನ್ನು ದಸರಾ ಟೈಮಲ್ಲಿ ಸಾಂಸ್ಕೃತಿಕ ನೃತ್ಯಗಳೆಲ್ಲ ಆಗುತ್ತೆ ಸಾಂಸ್ಕೃತಿಕ ನೃತ್ಯ ನಾಟಕ ಈ ಥರ ಎಲ್ಲ ಆಗುತ್ತೆ ಅದೆಲ್ಲ ತುಂಬ ತುಂಬ ಒಂದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಏಕಂದ್ರೆ ಆ ಥರ ಎಲ್ಲ ನಾವು ತುಂಬ ನೋಡೋದ್ ಈಗ ಎಲ್ಲ ಕಮ್ಮಿ ಬ್ ಎಲ್ಲ ಕಡೆ ಅಂದ್ರೆ ನಮ್ಮ ಸಾಂಸ್ಕೃತಿಕ ಏನಿರುತ್ತೆ ಅದನ್ನೆಲ್ಲ ನೋಡೋದ್ ನಾವು ಕಮ್ಮಿ ಅದ್ರಲ್ಲೂ ಬಂದು ನಾವು ಈ ಥರ ಒಂದು ದಸರಾ ಟೈಮಲ್ಲಿ ನೋಡಿ ನೋಡುವಾಗ ತುಂಬ ಖುಷಿಯಾಗಿರುತ್ತೆ ಚೆನ್ನಾಗಿರುತ್ತೆ ಇನ್ನು ಸಾಂಸ್ಕೃತಿಕ ನೃತ್ಯಗಳು ನಾಟಕಗಳು ಇನ್ನೂ ಅಂದ್ರೆ ಹೂಗಳ ಪ್ರದರ್ಶನ ಅಂತೆಲ್ಲ ಇಡ್ತಾರೆ ಇನ್ನು ಲೈಟ್ಗಳಾಕ್ತಾರೆ ಚೆನ್ನಾಗಿರುತ್ತೆ ಆಗ ಒಂದು ಟೈಮಲ್ಲಿ ಮೈಸೂರು ನೋಡೋಕ್ಕೆ ದಸರಾ ಟೈಮಲ್ಲಿ ಮೈಸೂರು ತುಂಬ ಚೆನ್ನಾಗಿರುತ್ತೆ ಆ ಅರಮನೆ ಜಾಗ ನಡೆಯೋ ಇದು ಅ ಅವುಗಳ ಗುಣಲಕ್ಷಣಗಳಾಗಿರಲಿ ಇನ್ನು ಅರಮನೆ ಜಾಗಕ್ಕೆ ಸಂಬಂಧಪಟ್ಟಂತೆ ಇದು ನಮ್ಮ ದಸರಾ ಮಾಡ್ತಾರೆ ಅಲ್ಲಿಂದಾಗಿ ತುಂಬ ಚೆನ್ನಾಗಿರುತ್ತೆ